ನಮ್ಮ ಪ್ರದೇಶಗಳಲ್ಲಿ ಫೆಸ್ಟಿವಲ್ ಹಬ್ಬ ಧಾರ್ಮಿಕ ಕಾರ್ಯಕ್ರಮಗಳು ಈಗ ವಾರ್ಷಿಕೋತ್ಸವ ದೇವರು ಗುಡಿಯಲ್ಲಿ ಆಗುತ್ತೆ ಮತ್ತು ಜಾತ್ರೆಗಳು ಆಗುತ್ತೆ ಹೋಲಿ ಹಬ್ಬ ದೀಪಾವಳಿ ಹಬ್ಬ ಸಂಕ್ರಾಂತಿ ಮತ್ತು ಈದು ರಂಜಾನು ಎಲ್ಲ ಜಾತಿಗಳಿಗೆ ಒಂದೊಂದು ಎಲ್ಲ ಫೆಸ್ಟಿವಲ್ಗಳು ಆಗುತ್ತೆ ಮತ್ತು ದೀಪಾವಳಿ ಹಬ್ಬಾಗೆ ಲಕ್ಷ್ಮೀ ಪೂಜವನ್ನು ಮಾಡಿ ಆ ವ್ಯಾಪಾರಿಕರು ಆ ಲಕ್ಷ್ಮಿವನು ಅಲಂಕಾರ ಮಾಡಿ ಒಂದು ಪೂಜೆ ಮಾಡ್ತಾರೆ ಸ್ವೀಟು ಒಳ್ಳೆಯ ಒಳ್ಳೆಯ ಥರದು ತಿಂಡಿಗಳನ್ನು ಮಾಡ್ತಾರೆ ಸಂಕ್ರಾಂತಿ ಹಬ್ಬದಲ್ಲೂ ಕಬ್ಬು ಬೆಲ್ಲ ಎಳ್ಳು ಅದನ್ನೆಲ್ಲ ಸಕ್ಕರೆ ಅಚ್ಚು ಅದೆಲ್ಲ ಇಟ್ಕಂಡು ಪೂಜೆ ಮಾಡ್ತಾರೆ ಮತ್ತು ವಾರ್ಷಿಕ ಉತ್ಸವ ದೇವ್ರ ಗುಡಿಯಲ್ಲಿ ನಡಿತವೆ ವರ್ಷ ವರ್ಷ ಜಾತ್ರೆ ಥರ ಅದಕ್ಕೆಲ್ಲ ರಿಲೇಸನ್ ನೆಂಟ್ರುಗುಳನ್ನೆಲ್ಲ ಕರ್ದು ಒಂದು ಒಳ್ಳೆಯ ಊಟ ಇರುತ್ತೆ ಜಾತ್ರೆ ಇರುತ್ತೆ ಅದಕ್ಕಂತ ತೇರಂತ ಒಂದು ಇದು ಇರತ್ತೆ ವಾರಗಟ್ಟಲೆ ನಡೆವಂಥ ಜಾತ್ರೆಗಳು ಮತ್ತು ಹೋಲಿ ಹಬ್ಬ ಬಣ್ಣ ಬಣ್ಣವಾದವು ಹೋಲಿ ಹಬ್ಬ ಒಬ್ರ ಮೇಲೆ ಒಬ್ಬರು ಕಲರ್ ಹಾಕೋದು ನೀರು ಹಾಕೋದು ಮತ್ತು ತುಂಬ ಸುಂದರವಾಗಿರೋಂಥ ನಮ್ಮ ಭಾರತ ದೇಶದಲ್ಲಿ ಹೋಲಿ ಹಬ್ಬ ಅದನ್ನ ಎಲ್ಲಾ ರಾಜ್ಯಗಳಲ್ಲೂ ನಡೆಸ್ತಾರೆ ಪಂಜಾಬಲ್ಲಿ ಲೋಡಿ ಅಂತಾರೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಹೆಸ್ರುಗುಳು ಇರುತ್ತೆ ಕೆಲವು ಹಬ್ಬಗಳಿಗೆ ಬಟ್ ಇರೋದು ಒಂದೇ ಎಲ್ಲಾ ಧರ್ಮಗಳಲ್ಲೂ ನಮ್ಮ ದೇಶದಲ್ಲಿ ಎಲ್ಲಾ ಹಬ್ಬವನ್ನು ಆಚರ್ಸ್ತಾರೆ ಜಾತ್ರೆ ಮತ್ತು ತುಂಬಾ ಸುಂದರವಾಗಿರೋದಂಥ ಸಂಸ್ಕೃತಿಯನ್ನು ನಡಿತಾ ಇದೆ ಈಗ ಮುಂದೆ ಮುಂದೆ ಈಗ ಹೊಸ ಜನ್ರೇಸನ್ ಬರೋವರಿಗೆ ಆಲ್ಮೋಸ್ಟ್ ಜಾಸ್ತಿ ಗೊತ್ತಿಲ್ಲ ಅವರು ಅದನ್ನೆಲ್ಲಾ ಆಚರ್ಸೋದು ಕಮ್ಮಿ ಮಾಡ್ಕಂಬಿಟ್ಟಿದಾರೆ ಇದು ಮುಂಚೆ ಆದರೆ ಹೋಲಿ ಹಬ್ಬ ದೀಪಾವಳಿ ಹಬ್ಬ ಸಂಕ್ರಾಂತಿ ಹಬ್ಬ ಅಂದರೆ ಒಂದು ತುಂಬಾನೇ ಒಂದು ಖುಷಿವಾದ ಮತ್ತು ಒಂಥರ ಪ್ರೀತಿನು ಹೆಂಗೆ ಇತ್ತು ಸಮಾಜದಲ್ಲಿ ಒಬ್ರುಗೆ ಒಬ್ಬರು ಪ್ರೀತಿಸದು ಒಬ್ಬರು ಒಬ್ಬರುಗೆ ಒಬ್ರೊಬ್ಬರು ಮನೆಯಿಂದ ಇವತ್ತು ನಮ್ಮನೆಗೆ ಊಟಕ್ಕೆ ಬನ್ನಿ ನಾಳೆ ನಿಮ್ಮನೆಗೆ ಬರ್ತೀವಿ ಆ ಥರ ಎಲ್ಲಾ ಸಂಪ್ರದಾಯಗಳು ಇತ್ತು ಈಗ ಅವೆಲ್ಲ ಡಿಲಿಟಾಗೋಗಿದೆ ಅವೆಲ್ಲ ಈಗ ಕಮ್ಮಿಯಾಗೋಗಿದೆ ಮತ್ತು ಈ ಕೊರೊನೊ ಕಾಲ ಬಂದ್ಮೇಲೆ ಮನುಷ್ಯರಿಗೆ ಒಬ್ರ ಮೇಲೆ ಒಬ್ಬರು ನಂಬೋದೇ ನಂಬ್ಕಿವನ್ನೇ ಹೋಗ್ಬಿಟ್ಟಿದೆ ರೆಲೆಸನ್ಸಿಪ್ ಹೋಗ್ಬಿಟ್ಟಿದೆ ಹೀಗಾಗಿ ಎಲ್ಲಾರು ಮುಂದಕ್ಕು ಮತ್ತು ಎಲ್ಲಾ ಮರ್ತಿ ಹಳೆ ಸಂಪ್ರದಾಯಗಳು ಏನಿತ್ತೋ ಅದನ್ನ ನಾವು ಮುಂದಕ್ಕೆ ತಂದು ನಮ್ಮ ಹಿರಿಯವ್ರ ಏನು ನಡೆಸ್ತಾ ಇದ್ದರೋ ಆ ರೀತಿಯಲ್ಲಿ ನಡ್ಕಂಡರೆ ಎಲ್ಲಾ ಸರಿ ಹೋಗತ್ತೆ